ಸಾದ್ ಗ ಸಾದ್ ಗೈಡವರಾ ಹೌದು ನಾವು ಇಲ್ಲಿ ಹೊಸಕೋಟೆಲಿರೊದು ಬೆಂಗಳೂರಲ್ಲಿ ನಾವೂ ನಾನು ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಇದ್ದಾರೆ ನಾವು ಸುಮ್ಮನೆ ಟ್ರಿಪ್ಪಗಂತ ಚಿಕ್ಮಂಗಳೂರಿಗೆ ಬರ್ತಿದ್ದೀವಿ ಸೊ ನೀವು ಅಲ್ಲೆಲ್ಲ ಪ್ಲೇಸಸ್ ಎಲ್ಲ ತೋರ್ಸೋಕೆ ಆಗುತ್ತಾ ಬಿಕಾಸ್ ನಮ್ಗೆ ಗೊತ್ತಿಲ್ವಲ್ಲ ಪ್ಲೇಸಸ್ ಎಲ್ಲ ಚಿಕ್ಕಮಂಗ್ಳೂರು ಓಕೇ ಓಕೆ ಫುಡ್ ಎಲ್ಲ ಚೆನ್ನಾಗಿರುತ್ತ ಫುಡ್ ಲೈಕ್ ಟ್ರಾನ್ಸ್ಫೋರ್ಟ್ ಎಲ್ಲ

ನಮಗೆ ಮಿನಿಮಮ್ ಲೈಕ್ ಲೈಕ್ ಅಲ್ಲಿ ಬೇಸಿಕಾಗಿ ಫರ್ಸ್ ಒಂದ್ ಒಂದ್ ಪರ್ಸನ್ಗೆ ಎಷ್ಟಾಗುತ್ತೆ ಲೈಕ್ ಅಲ್ಲಿ ಏನೇನಿದೆ ಲೈಕ್ ಹೇಳಿದರೆ ಅದ್ರ ಮೇಲೆ ನಾವು ಚೂಸ್ ಮಾಡ್ಕೊಳ್ತೇವಲ್ವಾ ಓಕೇ ಫೈನ್ ನಾವಲ್ಲಿ ಒಂದು ಐದಾರು ಜನ ಇದ್ದೀವಿ ಸೊ ಬರೋಣ ಹೌದು ಬರೋಣ ಅಂದ್ಕೊಳ್ತಿದ್ದೀವಿ ಅದಕ್ಕೆ ಅಲ್ಲಿ ಮೊದಲೇ ಎಲ್ಲ ಮಾಡಿಟ್ಕೊಳ್ಳೋಣ ಅಂತ ಲೈಕ್ ರೂಮ್ ಬುಕಿಂಗ್ ಟ್ರಾನ್ಸ್ಫೋರ್ಟ್ ಎಲ್ಲ ಇರುತ್ತಾ ಹಾಂ ಫೈನ್

ಹೌದಾ ಸರಿ ನಾವು ನಾಳೆ ಸ್ಟಾರ್ಟ್ ಆಗ್ತೀವಿ ನಾನು ಅದು ಎಷ್ಟಿದೆ ಲೈಕ್ ಚೆನ್ನಾಗಿರೋದು ಆದ್ರೆ ಎಷ್ಟಿದೆ ಹೌದಾ ಫೈನ್ ರೂಮ್ಸ್ ಎಲ್ಲ ಹೆಂಗೆ ಇರುತ್ತೆ ಫುಡ್ ಎಲ್ಲ ಹೌದಾ ಸರಿ ನಾನು ನಾಳೆ ನಾಳೆ ಸ್ಟಾರ್ಟ್ ಆಗ್ತೀವಿ ನಾವು ನಾಳೆ ಬಂದ್ಮೇಲೆ ನಾನು ಕಾಲ್ ಮಾಡ್ತೀನಿ ಒಂದ್ಸರಿ ಎಷ್ಟಾಗುತ್ತೆ ಲೆ ಯಶ್ವಿತ ಅಂತ ಹಾಂ ಹೌದು ನಾನು ಅಲ್ಲಿಗೆ ಬಂದ್ಮೇಲೆ ಒಂದ್ಸರಿ ಕಾಲ್ ಮಾಡ್ತೀನಿ ನೀವು ಬಂದು ಪಿಕಪ್ ಮಾಡಿಕೊಳ್ಳಿ ಹಾಂ ಸರಿ ಸರಿ ಹಾಂ ಇಟ್ಸ್ ಓಕೆ ತ್ಯಾಂಕ್ ಯು ಬಾಯ್